ಹಲೋ ಹಾಂ ಹೇಳಿ ಮೇಡಮ್ ಯಾವ್ದು ಬೇಕು ಫುಡ್ಡು ಚಿಕನ್ ಕರಿ ಎಷ್ಟು ಪ್ಲೇಟ್ ಬೇಕು ಹಾಂ ಮತ್ತೆ ಬಿರ್ಯಾನಿ ಹೌದಾ ಚಿಕನ್ ಕರಿಗೇ ಒಂದು ಪ್ಲೇಟಿಗೆ ಒನ್ ಏಯ್ಟಿ ಮೇಡಮ್ ಹಾಂ ಹೌದು ಹಾಂ ಬಿರ್ಯಾನಿ ಒಂದು ಪ್ಲೇಟಿಗೆ ಒನ್ ಸಿಕ್ಸ್ಟಿ

ಮಟನಿಗೆ ಟೂ ಟ್ವೆಂಟಿ ಆಗ್ತದೆ ಪ್ಲೇಟಿಗೆ

ಯಾವುದೆಲ್ಲ ಬೇಕು ಮ ಚಿಕನ್ ಕರಿ ಮತ್ತೆ ಮಟನ್ ಮಟನ್ ಎಷ್ಟು ಬೇಕು ಹೌದಾ ಎ ನಿಮ್ಮದು ನೀವು ಬಂದು ಕಲೆಕ್ಟ್ ಮಾಡ್ತೀರಾ ಅಲ್ಲ ನಾವು ಡೆಲಿವರಿ ಮಾಡಬೇಕಾ ನಿಮ್ದು ಅಡ್ರೆಸ್ ಹಾಂ ಮತ್ತೆ ಪೇಮೆಂಟ್ ಮತ್ತೆ ಮಾಡ್ತೀರಾ ಈಗ ಮಾಡ್ತೀರಾ ನಮ್ದು ರೂಲ್ಸ್ ಎಂತ ಅಂತ ನೀವು ಈಗ ಅಷ್ಟು ತೊಗೊಂಡ್ರೆ ಹಾಫ್ ಪೇಮೆಂಟ್ ನೀವು ಈಗ ಮಾಡಬೇಕು ಮತ್ತೆ ಹಾಫ್ ಪೇಮೆಂಟ್ ನಾವು ಡೆಲಿವರಿ ಆದಮೇಲೆ ಮಾಡಬೇಕು ಹಾಂ ಆಫರ್ ಇಲ್ಲ ಮೇಡಮ್ ಆಫರ್ ಎಲ್ಲ ಹೋಟೆಲಲ್ಲಿ ಎಲ್ಲ ಆಫರ್ ಇರೋದಿಲ್ಲ ಹಾಂ ಆಫರ್ ಎಲ್ಲ ಇಲ್ಲ ಮೇಡಮ್ ಹಾಂ ಸರಿ ಆಯ್ತು ಹಾಂ ವೆರೈಟಿ ಎಲ್ಲ ಉಂಟು ಇದು ಎಟ್ಟಿ ಚಿಲ್ಲಿ ಬೊಂಡಸ್ ಚಿಲ್ಲಿ ಎಲ್ಲ ಉಂಟು ನಿಮಗೆ ಬೇಕಾದರೆ ತೊಗೊಳ್ಬಹುದು ಮತ್ತು ಫ್ರೈ ಹಾಂ ಫಂಕ್ಷನ್ ನಮ್ದು ಕೇಟ್ರಿಂಗ್ ಸರ್ವಿಸಸ್ ಎಲ್ಲ ಉಂಟು ಸರಿ ಹಾಂ ನೀವು ಒಂದು ಅಡ್ರೆಸ್ ನಮಗೆ ಹೇಳಿ ಅದು ಎಲ್ಲಿಗೆ ಕಳಿಸಬೇಕಂತ ನಮ್ಮದು ಡೆಲಿವೆರಿ ತಂದು ಕೊಡ್ತಾರೆ ನಿಮಗೆ ಮತ್ತೆ ಡೆಲಿವೆರಿ ಚಾರ್ಜ್ ಏನೇ ಎಂತೇ ಎಲ್ಲ ಇಲ್ಲ ಇಲ್ಲ ಡೆಲಿವೆರಿ ಚಾರ್ಜ್ ಎಲ್ಲ ಎಂತ ಇಲ್ಲ ಅದರಲ್ಲೇ ಫುಡ್ ಅಲ್ಲೇ ಇಲ್ಲ ಫ್ರೀ ಡೆಲಿವೆರಿ ಚಾರ್ಜ್ ಫ್ರೀ ಸರಿ ಓಕೆ